ಹಲೋ ಮೇಡಮ್ ನಾವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು ರೀ ಬ್ಯಾಂಕ್ಲಿಂದ ಮಾತಾಡ್ತೀರ ನೀವು ಬ್ಯಾಂಗ ಯಾವ ಬ್ಯಾಂಗ್ ಮೇಡಮ್ ಹಾಂ ಅಕೌಂಟ್ ಓಪನ್ ಮಾಡ್ಬೇಕು ಮೇಡಮ್ ಮೇಡಮ್ ಅಕೌಂಟ್ ಓಪನ್ ಮಾಡಿ ಏನೇನು ಬೇಕು ಮೇಡಮ್

ಹ್ಞೂ ಸರಿ ಮೇಡಮ್ ಅದು ಸೇವಿಂಗ್ ಅಕೌಂಟ್ ಓಪನ್ ಮಾಡಿ ಎಷ್ಟು ದುಡ್ಡು ಮೇಡಮ್ ಅಕೌಂಟ್ ಓಪನ್ ಮಾಡೋದಕ್ಕೆ

ಹಾಂ ಎರಡು ಸಾವಿರ ಜಾಸ್ತಿಯೇ ಮೇಡಮ್ ಮೇಡಮ್

ಅಕೌಂಟ್ ಇರ್ಬೇಕು ರೀ ಹಾಂ ಅಕೌಂಟ್ ಹಾಕಿ ಎರಡು ಸಾವಿರ ಹಾಕ್ತೀವಿ ಈಗ ಹಾಂ ದುಡ್ಡು ಆಮೇಲೆ ಎಷ್ಟು ಕೊಡ್ಬೇಕು ಆಮೇಲೆ ಹ್ಞೂ ಎಷ್ಟು ಗಂಟೆಯಿಂದ ಎಷ್ಟು ಎಷ್ಟು ಗಂಟೆಗೆ ಬರಬೇಕು ಮೇಡಮ್

ಸರಿ ಮೇಡಮ್ ಲೋನು ಲೋನ್ ಲೋನ್ ಲೋನ್ ಕೊಡ್ತಿಲಾ ಮೇಡಂ ಲೋನ್ನಾ

ಇಂಟ್ರೆಸ್ಟು ಎಷ್ಟು ಮೇಡಮ್ ಇಂಟ್ರೆಸ್ಟು ಓಕೆ